ಹಾಂ ನಿಮ್ಮ ನಿಮ್ಮ ಊರು ಯಾವುದು ಹಾಂ ಹಾಂ ಏನು ತೊಂದರೆಯಿದೆ ನಿಮಗೆ ನಮ್ಮ ಚಿತ್ರದುರ್ಗದಲ್ಲಿ ದೊಡ್ಡ ಆಸ್ಪತ್ರೆ ಇದೆಯಲ್ಲ ಗೌರ್ಮೆಂಟ್ ಆಸ್ಪತ್ರೆ ಮದಕರಿ ಸರ್ಕಲ್ ಹತ್ರ ಇದೆ ನಮ್ಮ ಆಸ್ಪತ್ರೆ ಅಲ್ಲಿ ಬನ್ನಿ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಬನ್ನಿ ಭಾನುವಾರ ಇರೋದಿಲ್ಲ ಮತ್ತೇನಾದರೂ ತೊಂದರೆ ಇದೆಯಾ

ಇಲ್ಲ ಮೇಡಮ್ ಇದು ಗೌರ್ಮೆಂಟ್ ಆಸ್ಪತ್ರೆ ಅಲ್ಲವಾ ನಡೆಯುತ್ತೆ ಬನ್ನಿ ಏನು ಏನು ಹೇಳಿ ಮತ್ತೇನಾದ್ರು ತೊಂದರೆ ಇದೆಯಾ

ಹಾಂ ಮತ್ತೇನಾದರೂ ತೊಂದರೆ ಇದೆಯಾ ಸರಿ ಹಾಗಾದ್ರೆ ಹತ್ತು ಗಂಟೆ ಬನ್ನಿ ಹಾಂ ಓಕೆ ಧನ್ಯವಾದಗಳು